ನನ್ನ ನೆಚ್ಚಿನ ಎರಡು ಪುಸ್ತಕಗಳೆಂದರೆ ಒಂದು ರಾಮಾಯಣ ಮತ್ತು ಮಹಾಭಾರತ ಈ ರಾಮಾಯಣವನ್ನು ಬರೆದವರು ವಾಲ್ಮೀಕಿಯಾದರೆ ಮಹಾಭಾರತವನ್ನು ಬರೆದವರು ವೇದ ಮಹರ್ಷಿಗಳು ಯಾಕಪ್ಪ ಈ ಎರಡು ಪುಸ್ತಕಗಳು ನನ್ನ ಮೇಲೆ ಪ್ರಭಾವ ಬೀರಿದೆ ಎಂದರೆ ಈಗ ರಾಮಾಯಣದಲ್ಲಿ ಬರುವ ಒಂದು ನೈಜವಾದ ಕಥೆಯನ್ನು ನಿಮ್ಮ ಬಳಿ ಹೇಳಲು ಇಷ್ಟಪಡುತ್ತೇನೆ ಈ ರಾಮಾಯಣದಲ್ಲಿ ಬರುವ ಮುಖ್ಯ ಈ ರಾಮಾಯಣವನ್ನು ಎಂದರೆ ದಶರಥ ಮಹಾರಾಜ ಈ ದಶರಥ ಮಹಾರಾಜನಿಗೆ ನಾಲ್ಕು ಜನ ಹೆಂಡತಿಯರಿರ್ತಾರೆ ಸುಮಿತ್ರ ಕೈಕೇಯಿ ಕೌಸಲ್ಯಾ ಈ ಮೂರು ಹೆಂಡತಿಯರಿರುತ್ತಾರೆ ಈ ಕೈಕೇಯಿಯ ಮಗ ಬಂದು ಭರತ ಆಗಿರ್ತಾನೆ ಕೌಸಲ್ಯ ಸುಮಿತ್ರೆಯ ಮಗ ಬಂದು ರಾಮ ಆಗಿರ್ತಾನೆ ಈ ರಾಮ ಬಂದು ದಶರಥನಿಗೆ ತುಂಬ ಪ್ರೀತಿಯಾದ ವ್ಯಕ್ತಿ ಈ ರಾಮನೇ ಮುಂದಿನ ದಿನಗಳ ಅಯೋಧ್ಯೆಯನ್ನ ಆಳ್ವೆ ಆಳ್ವಿಕೆ ಮಾಡಲು ದಶರಥ ನಿರ್ಧಾರ ಮಾ ಆದರೆ ಕೈಕೇಯಿಗೆ ಇಷ್ಟವಿಲ್ಲದೆ ದಶರಥ ಮಹಾರಾಜನಿಗೆ ಏನೋ ಒಂದು ಹೇಳಿ ರಾಮ ಮತ್ತು ಸೀತೆಯನ್ನು ಕಾಡಿಗೆ ವನವಾಸ ಮಾಡಲು ಕಳಿಸುತ್ತಾರೆ ಈ ರಾಮ ಸೀತೆ ಕಾಡಿಗೆ ವನವಾಸ ಮಾಡಲು ಹೋದಾಗ ಅವರ ಜೊತೆ ಲಕ್ಷ್ಮಣ ಕೂಡ ಹೋಗುತ್ತಾನೆ ಇದು ಒಂದು ನೈಜವಾದ ಕಥೆ ನಾವು ನೋಡಬಹುದು ಇನ್ನು ಮಹಾಭಾರತ ಎಂದರೆ ಕೌರವರು ಮತ್ತು ಪಾಂಡವರು ಪ್ರಮುಖವಾಗಿ ಇದ್ರಲ್ಲಿ ಬರುತ್ತಾರೆ ಈ ಕೌರವ ಮತ್ತು ಪಾಂಡವರ ಮಧ್ಯೆ ಒಂದು ಪಗಡೆ ಆಟ ಪ್ರಾರಂಭವಾಗಿ ಅದರಲ್ಲಿ ಪಾಂಡವರು ಸೋತು ಹನ್ನೆರಡು ವರ್ಷ ವನವಾಸಗಳ ಕಾಲ ಒಂದು ವರ್ಷನೇ ವನವಾಸ ಮಾಡಿದ್ರು ಹದಿಮೂರು ವರ್ಷಗಳ ಕಾಲ ಅಜ್ಞಾತವಾಸ ಮಾಡುತ್ತಾರೆ ಇವರು ಈ ಪ್ರಮುಖ ಪುಸ್ತಕಲ್ಲಿ ಇವು ಎರಡು ಪ್ರಮುಖವಾದ ಒಂದು ನೈಜ ಕಥೆಯು ನನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರಿದೆ ಆದ್ದರಿಂದ ನಾನು ಎರಡು ಪುಸ್ತಕಗಳನ್ನು ತುಂಬ ಇಷ್ಟಪಡುತ್ತೇನೆ